ನಮ್ಮದು ಕನ್ನಡ ಭಾಷೆ ಅಂದರೆ ಅದೊಂದು ರಾಜ್ಯ ಭಾಷೆ ಅಂದರೆ ಈಗ ನಾವು ವರ್ಷಕ್ಕೆ ಈಗ ನವಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಹೇಳಿ ಆಚರಿಸ್ತೇವೆ ಆ ದಿವಸ ಎಲ್ಲ ಶಾಲಾ ಕಾಲೇಜಿಂದ ಹಿಡಿದು ಎಲ್ಲ ಕಚೇರಿಗಳಲ್ಲೂ ಈ ಕನ್ನಡ ಭಾಷೆಯ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ಭಾಷೆ ಮಾತಾಡ್ಬೇಕು ಹೇಳಿ ಎಲ್ಲ ಕನ್ನಡ ಭಾಷೆಯ ವಿವರಣೆ ಎಲ್ಲ ಹೇಳ್ತಾರೆ ಅಂದರೆ ಈ ಕನ್ನಡ ಭಾಷೆ ಅಷ್ಟು ಮಹತ್ವದ್ದಾಗಿದೆ ಅಂದರೆ ಈ ಬೆ ನಮ್ಮ ಈಗ ರಾಜ್ಯದಲ್ಲಿ ಈಗ ಒಂದೊಂದು ಪ್ರಾಂತ್ಯದಲ್ಲೆಲ್ಲ ಒಂದು ಬೇರೆ ಬೇರೆ ಉಪಭಾಷೆ ಎಲ್ಲ ಉಂಟು ಅಂದರೆ ತುಳು ಈಗ ಉರ್ದು ಕೊಂಕಣಿ ಮತ್ತು ಹೀಗೆ ಎಲ್ಲ ಬೇರೆ ಬೇರೆ ಭಾಷೆ ಎಲ್ಲ ಮಾತಾಡ್ತಾರೆ ಆದರೆ ಈ ಕನ್ನಡ ಭಾಷೆ ಅಷ್ಟು ಮಹತ್ವದ್ದಾಗಿದೆ ಅಂದರೆ ಈಗ ನೋಡಿ ಈಗ ಸಿನಿಮಾ ರಂಗದಲ್ಲಿ ಹೇಳಿದರೆ ಈಗ ಕನ್ನಡ ಸಿನಿ ಈಗ ಬೇರೆ ಭಾಷೆ ಸಿನಿಮಾಕ್ಕಿಂತ ಈಗ ಕನ್ನಡ ಸಿನಿಮಾಗೆ ಕೆಲ ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಬೇರೆ ಭಾಷೆ ಜನರೂ ಕೂಡ ಕನ್ನಡ ಸಿನಿಮಾ ನೋಡ್ತಿದಾರೆ ಅಂದರೆ ಒಳ್ಳೊಳ್ಳೆ ಸಿನಿಮಾ ಎಲ್ಲ ಬರ್ತಾ ಉಂಟು ಆ ಕನ್ನಡ ಸಿನಿಮಾ ನೋಡ್ತಿದ್ದಾರೆ ಮತ್ತು ಈ ಕನ್ನಡ ಅಂದರೆ ಅದು ಕನ್ನಡ ಅಕ್ಷರ ಎಲ್ಲ ಕಲಿಯಲಿಕ್ಕೂ ಸುಲಭ ಮತ್ತು ಕನ್ನಡ ಮಾತಾಡಲಿಕ್ಕೂ ಅಷ್ಟು ಅದು ಕೇಳಲಿಕ್ಕೂ ಅಷ್ಟು ಚಂದ ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಎಲ್ಲ ಈ ಕನ್ನಡ ಭಾಷೆಯ ಬಗ್ಗೆ ಅಷ್ಟು ವ ವರ್ಣನೆ ಮಾಡಿದ್ದಾರೆ ಮತ್ತು ಕನ್ನಡ ಭಾಷೆಯ ಮಹತ್ವನ ಎಲ್ಲ ಹೇಳಿದ್ದಾರೆ ಹಾಗಾಗಿ ಅವರು ನಮ್ಮ ಕನ್ನಡದವರೇ ಅಂತ್ ಹೇಳಲಿಕ್ಕೂ ಕೂಡ ನಮಗೆ ಹೆಮ್ಮೆ